ಹಾಂ ಯಾರಪ್ಪ ಹೇಳಿ ಹೌದು ಸರ್ ತಮ್ಮ ಹೆಸ್ರು ಹಾಂ ಹಾಂ ಹೇಳಿಪ್ಪ

ಹಾಂ ಹಾಂ ಈಗ ಹೆಂಗಿದೆಪ್ಪ ಹೌದಾ ಏನು ಪ್ರಾಬ್ಲಮ್ ಹೇಳಿ ಟ್ಯಾಬ್ಲೆಟ್ಸೆಲ್ಲ ತೊಗೊಂಡ್ರಾಪ್ಪ ಹೌದಾ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಏನೂ ಆಗಿಲ್ಲವಾ ಹ್ಞೂ ಏನೀಗ ಜ್ವರ ಇದೆಯಾ ಕೆಮ್ಮಿದೆಯಾ ಆಂ ಹಾಂ ಎಲ್ಲ ಟ್ಯಾಬ್ಲೆಟ್ಸು ನುಂಗಿದ್ದೀರಾ ಟ್ಯಾಬ್ಲೆಟ್ಸ್ ಇಲ್ಲವಾ ಈಗ ಸರಿ ಟ್ಯಾಬ್ಲೆಟ್ಸ್ ಇಲ್ಲ ಅಂದರೆ ನೀವು ಒಂದು ಸಲ ಆಸ್ಪೆಟಲ್ಗೆ ಬನ್ನೀಪ್ಪ ಆಂ ಜಾಸ್ತಿ ಊದಿದೆಯಾ ಕಡಿಮೆ ಊದಿದೆಯಾಪ್ಪ ಆಂ ಮನೇಲಿ ಐಸ್ ಕ್ಯೂಬ್ ಇದೆಯಾಪ್ಪ ಆಂ ಸರಿ ಮನೆ ಪಕ್ಕದಲ್ಲಿರೋರತ್ರನೇ ತೊಗೊಂಡು ಐಸ್ ಕ್ಯೂಬ್ ಹಚ್ಚಿ ಅದಕ್ಕೆ ಐಸ್ ಕ್ಯೂಬ್ ಹಚ್ಚಿದ್ಮೇಲೆ ಸ್ವಲ್ಪ ಕಡಿಮೆಯಾಗತ್ತೆ ಐಸ್ ಕ್ಯೂಬ್ ತೊಗೊಂಡು ಉಜ್ಜಿ ಅದ್ರ ಮೇಲೆ ಗಾಯ ಆಗಿದೆ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲಾ ಆ ಗಾಯದ್ಮೇಲೆ ಇಂಜೆಕ್ಷನ್ ಮೇಲೆ ರಬ್ ಮಾಡಿ ಉಜ್ತಾ ಉಜ್ಜುತ್ತಾ ಹೋಗಿ ಮಸಾಜ್ ಥರ ಮಾಡಿ ಕಡಿಮೆಯಾಗತ್ತೆ ಕಡಿಮೆಯಾಗ್ಲಿಲ್ಲ ಅಂದರೆ ನೀವು ಆಸ್ಪೆಟಲ್ಗೆ ಬರಬೇಕಾಗತ್ತಪ್ಪ ಆಂ ಸರಿ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಇರ್ತೀನಿ ಬನ್ನಿ ಆಂ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾಪ್ಪ ಆಂ ಸರಿ ಇವತ್ತು ಐಸ್ ಕ್ಯೂಬ್ ಹಚ್ಚಿ ಮಾತ್ರೆ ಹಾಗಿದ್ದರೆ ತೊಗೊಂಡು ಅದನ್ನೇ ಮಾತ್ರೆ ನುಂಗಿ ನುಂಗಿಬಿಟ್ಟು ಕಡಿಮೆ ಆಗಿಲ್ಲ ಅಂತಂದರೆ ನಾಳೆ ಆಸ್ಪೆಟಲ್ಗೆ ಬನ್ನಿ ಒಂದು ಸಲ ಚೆಕ್ ಮಾಡೋಣ ಆಂ ಸರಿಯಪ್ಪ ಆಯಿತಪ್ಪ